ಸರ್ ಕುವೆಂಪು ಪುಸ್ತಕ ಸರ್ ಈ ಒಂದು ಎರಡು ಕಾಪಿ ಇದ್ದವು ಸರ್ ಅವನ್ನೂ ಈಗ ಸ್ಟೂಡೆಂಟ್ಗಳು ಒಬ್ಬ ಒಂದು ಸ್ಟುಡೆಂಟು ಲೆಕ್ಚರ್ಗಳು ತೊಗೊಂಡೋಗಿದಾರೆ ಸರ್ ಇಲ್ಲ ಸರ್ ಏಯ್ ಸರ್ ನ ನಮ್ಮಂತೆಲ್ ಇದ್ದಿದ್ದು ಎರಡೇ ಕಾಪಿ ಸರ್ ಎರಡು ಕಾಪಿ ಇದ್ದಿದ್ದು ಒಬ್ಬರು ಮಾಸ್ತರ್ಗಳು ತೊಗೊಂಡೋಗಿದ್ದಾರೆ ರೀ ಒಬ್ಬ ಹುಡ್ಗ ತೊಗೊಂಡೋಗಿದ್ದಾನೆ ನಿಮಗೆ ಬೇಕಾದರೆ ಸರ್ ಒಂದು ಡಿಮಾನ್ ಬ ನಿಮ್ಮ ಹೆಸ್ರು ಮೇಲೆ ಒಂದು ಡಿಮಾನ್ ಸಿಲ್ಪ್ ಇದೆ ಆ ಸಿಲ್ಪ್ ಬರೀರಿ ಮತ್ತು ಅವರು ರಿಟನ್ ಮಾಡಿ ಬೇಕಾರೆ ನಿಮ್ಗೆ ನಾವು ನಿಮ್ಮ ಪೋನ್ ನಂಬರು ನಿಮ್ಮ ಪೋನ್ ನಂಬರ್ ಹಾಕಿ ಆ ಸಿಲ್ಪ್ ಮೇಲೆ ಬರ್ದು ಹೋಗ್ರಿ ಸರ್ರ ಬರ್ದು ಹೋದ್ರ್ ಅವ್ರು ಏನ್ರಿ ರಿಟನ್ ಮಾಡಿದ್ದಿದ್ರೆ ನಿಮ್ಗೆ ಕಾಲ್ ಮಾಡ್ತೀವಿ ಸರ್ ಪೋ ಬುಕ್ ಬಂದಿದೆ ಮತ್ತು ಬಂದು ತೊಗೊಂಡೋಗಿ ಅಂತ ಹೇಳ್ತಾರೆ ಹಾಂ ಸರ್ ಅಲ್ಲ ಸರ್ ತ ಅದೇ ಸರ್ ಅವು ಎರಡೇ ಕಾಪಿ ಇದ್ದವು ಸರ್ ನಮ್ಮ ಕಡೆನು ಹಾಗಾಗೆ ಆ ಹುಡ್ಗರು ತೊಗೊಂಡೋಗಿ ಒಂದು ಕಾಪಿ ಇಲ್ಲೇ ರೆಪ್ರೆನ್ಸ್ ಕಾಪಿ ಅಂತ ಇಟ್ಟಿದ್ದೇವೆ ಸರ್ ಅದು ಮಾಸ್ತರ್ ಒಬ್ರು ಬಂದು ಕೇಳೊತ್ತಿಗ್ ಮತ್ತೆ ಅವ್ರ್ಗೆ ಕೊಡ್ಬೇಕಾಯ್ತು ಸರ್ರ ಹಂಗಾಗಿ ಕೊಟ್ಟಿದ್ದೇವೆ ಒಂದು ಬೇಕಾದ್ರೆ ನಿಮ್ಗೆ ನಾವು ಅವ್ರ್ಗೆ ಕಾಲ್ ಮಾಡಿ ತರ್ಸ್ಕೊಡ್ತೇವೆ ಸರ್ ನಿಮ್ಗೆ ಯಾವ್ಗ ಬೇಕು ಸರ್ ಅದು ಅದಷ್ಟೇ ಸರ್ ಸರ್ ಒಂದು ಎರಡು ದಿವ್ಸ ಬಿಟ್ಟು ಬಂದು ಎರಡು ದಿವ್ಸ ಬಿಟ್ಟು ಬಂದು ಸರ್ ಒಂದು ಎರಡು ದಿವ್ಸ ಬಿಟ್ಟು ತ ಕೊಟ್ರೆ ನೆಡಿತದ್ಯಾ ಯ ಎರಡು ದಿವ್ಸ್ದಾಗೆ ತರಿಸ್ಕೊಡ್ತೇವೆ ಸರ್ರ ಅವ್ರು ನೋಡ್ತೇವೆ ಸರ್ರ ಅವ್ರಿಗೆ ಕಾಲ್ ಮಾಡ್ತೇವೆ ಅವ್ರು ಅವರು ಏನೋ ಎಕ್ಸಾಮ್ ಇದೆ ಓದಲಿಕ್ಕೆ ಬೇಕಂತ ತೊಗೊಂಡೋಗಿದ್ದಾರೆ ಸರ್ರ ಅವ್ರ್ಗೆ ಹೇಳ್ತೇವೆ ಸರ್ ಅದ್ರಲ್ಲಿ ಏನು ಯಾವುವು ಇಂಪಾಂಟಿದೆ ಅವ್ರು ಬೇಕಾರೆ ಜೆರಾಕ್ಸ್ ಮಾಡಿ ಇಟ್ಕೊಳ್ಲಿ ಸರ್ ಅವರು ಜೆರಾಕ್ಸ್ ಮಾಡಿ ಆದ ಬೇಕಾದ್ರೆ ತರ್ಸ್ಕೊಡ್ತೇವೆ ಸರ್ ನಿಮ್ಗೆ ಒಂದು ಎರಡು ದಿವ್ಸ ಟೈಮಿಂಗ್ ಕೊಡಿ ಸರ್ರ ತರ್ಸ್ಕೊಡ್ತೇವೆ ಅವ್ರ ಕಡೆಂದ ಹೌದ್ ಸರ್ ಎಲ್ಲಿ ಸಿಗೋಲ್ಲ ಸರ್ ಅವು ನಾವು ಬೆಂಗಳೂರಿಂದ ಅವ್ರಿಗೆ ಆಡ್ರು ಕೊಟ್ಟು ತರ್ಸಿದ್ದು ಸರ್ ಅದು ಒಂದು ಎರಡು ದಿವ್ಸ ಟೈಮ್ ಕೊಡಿ ಸರ್ ನಿಮ್ಮ ಸಿಲಿಪ್ಪು ನಿಮ್ಮ ಪೋನ್ ನಂಬರ್ ಅಲ್ಲಿ ನಮ್ಮ ಸ್ಟಾಪ್ ಕಡೆ ಕೊಟ್ಟು ಹೋಗಿರಿ ಸರ್ರ ಅವ್ರ ಕೈಗೆ ಕೊಟ್ಟು ಹೋದ್ರೆ ಬೇಕಾದ್ರೆ ಅವ್ರು ಬಂದು ನಿಮಗೆ ಕಾಲ್ ಮಾಡಿ ಹೇಳ್ತೇವೆ ಸರ್ ಬಂದು ತೊಗೊಂಡು ಹೋಗುವಂತೆ ಸರ್ ಓಕೆ ಸಾರಿ ಸರ್ ನಿಮ್ಗೆ ಬ ನಮ್ಮ ಲೈಬ್ರರಿಗೆ ಬಂದಕ ನಮ್ಮ ಬುಕ್ಕ ಸರ್ವಿಸ್ ಕೊಡಕ್ಕೆ ಆಗಲಿಲ್ಲ ಹಂಗೇನು ತಿಳ್ಕೋಬೇಡ್ರ್ ಸರ್ ಮಾ ಅದು ನಾವು ನಿಮ್ಮ ನಂಬರ್ ಕೊಟ್ಟು ಹೋಗಿ ಸರ್ ಅವ್ರ್ಗೆ ರಿಟನ್ ಆಗಿದಕ್ ನಾವು ಕಾಲ್ ಮಾಡ್ತೇವೆ ಸರ್ ಓಕೆ ಓಕೆ ತ್ಯಾಂಕ್ ಯು ಸರ್